ನಳಪಾಕ ರೆಶ್ಟೋರಂಟ್ ದೇವ್ಸಂದ್ರ ಕೆ ಆರ್ ಪುರಮ್ ನೀವು ನಮಗೆ ಕೆ ಎಮ್ ಕಬೀರಪ್ಪ ಬಿಲ್ಡಿಂಗ್ ಡೋರ್ ನಂಬರ್ ಮುನ್ನೂರ ಒಂದು ಈ ಅಡ್ರೆಸ್ಗೆ ಒಂದು ಪ್ಲೇಟ್ ದೋಸೆ ಒಂದು ಪ್ಲೇಟ್ ಇಡ್ಲಿ ಒಂದು ಪ್ಲೇಟ್ ಪೂರಿ ಒಂದು ಪ್ಲೇಟ್ ವೆಜ್ ಬಿರಿಯಾನಿ ಹಾಗು ಒಂದು ಲೀಟರ್ ವಾಟರ್ ಬಾಟಲನ್ನು ಪಾರ್ಸೆಲ್ ಕಳುಹಿಸಿ ಹಾಗೆ ನಮ್ಮ ನಾವು ನಮ್ಮ ಮನೆಯನ್ನು ಸಿಪ್ಟ್ ಮಾಡಿರುವುದರಿಂದ ನಮ್ಮ ಮನೆಯಲ್ಲಿ ಈಗ ಯಾವುದೇ ತರಹದ ಪಾತ್ರೆ ಲೋಟ ಚಮಚಗಳು ಯಾವುದೂ ಇಲ್ಲವಾಗಿದೆ ಆದ್ದರಿಂದ ನೀವು ನಮಗೆ ಊಟ ಮಾಡಿ ಬಳಸಿ ಬಿಸಾಡುವಂತಹ ತಟ್ಟೆಗಳು ಮತ್ತು ಪ್ಲೇಟುಗಳನ್ನು ಆಹಾರವನ್ನು ಬಳಸಿ ಬಿಸಾಡುವಂತಹ ಡಬ್ಬದಲ್ಲಿ ಹಾಕಿ ಕಳುಹಿಸಿ ಕೊಡಬೇಕೆಂದು ಮತ್ತು ಶುಚಿಯಾಗಿ ಮತ್ತು ರುಚಿಯಾದ ಊಟವನ್ನು ಕಳುಹಿಸಬೇಕೆಂದು ಕೇಳುತ್ತೇವೆ